ಭಾರತೀಯ ರಾಜಕೀಯ ಹಾಗು ಇಲ್ಲಿನ ಪ್ರಜಾಪ್ರಭುತ್ವ ರಾಜಕೀಯ ಪ್ರಜಾಪ್ರಭುತ್ವ ರಾಜಕೀಯ ಸಂಪನ್ಮೂಲಗಳ ರಾಜಕೀಯ ನಾಯಕರ ಬಗ್ಗೆ ಹೇಳುವುದಾದರೆ ನಮ್ಮ ರಾಜ್ಯದಲ್ಲಿ ಅನೇಕ ರೀತಿಯ ಪ ವಿಪಕ್ಷ ನಾಯಕರು ಮತ್ತು ಪಕ್ಷ ನಾಯಕರು ಇದ್ದಾರೆ ವಿಪಕ್ಷ ನಾಯಕರು ತಮ್ಮದೇ ಆದ ರೀತಿಯಲ್ಲಿ ಪಕ್ಷ ನಾಯಕರ ಮೇಲೆ ತಮ್ಮ ದಬ್ಬಾಳಿಕೆಯನ್ನು ನಡೆಸುತ್ತಾರೆ ಮತ್ತು ಇದು ವಿವಿಧ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ರೂಪಿಸುತ್ತದೆ ರಾಜಕೀಯ ನಾಯಕರ ಬಗ್ಗೆ ನಮ್ಮ ಅಭಿಪ್ರಾಯವೇನು ಅಂತಂದರೆ ಏನು ಅವರು ಮತ್ತು ಕೇಳಲು ಮಾತ್ರ ಮತ ಕೇಳಲು ಮಾತ್ರ ತಮ್ಮ ಆವಶ್ಯಕತೆಗಳಿಗೆ ತನ್ನ ಆವಶ್ಯಕತೆಗೆ ಆವಶ್ಯಕತೆಗಳಿಗೆ ತಕ್ಕಂತೆ ಮಾತ್ರ ಮತ ಕೇಳಲು ಬರುತ್ತಾರೆ ಮತ ಪಡೆದ ನಂತರ ಅವರು ಗೆದ್ದ ನಂತರ ಪ್ರಜಾಪ್ರಭುತ್ವ ಪ್ರಜೆಗಳ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸುವುದಿಲ್ಲ ಮತ್ತು ಇದು ವಿವಿಧ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ಇಷ್ಟ ಪಡುವುದಿಲ್ಲ ಮತ್ತು ಭಾರತದಲ್ಲಿ ಇಷ್ಟಪಡುವ ನಮ್ಮ ನೆಚ್ಚಿನ ನಾಯಕರೆಂದರೆ

ಯಡಿಯೂರಪ್ಪ ಯಡಿಯೂರಪ್ಪ ಏಕೆಂತರ್ ಅಂದರೆ ಏನು ಯಡಿಯೂರಪ್ಪ ಅವರು ಅನೇಕ ರೀತಿಯಲ್ಲಿ ಸ್ಕಾಲರ್ಶಿಪ್ಗಳನ್ನು ನೀಡಿದ್ದಾರೆ ಮತ್ತು ವಿವಿಧ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ರೂಪಿಸುತ್ತಾರೆ ಮತ್ತು ಇದು ಮತ್ತು ಅವರಿಗೆ ಅನೇಕ ರೀತಿಯ ವಿಪಕ್ಷ ನಾಯಕರುಗಳು ನಾಯಕರು ಇದ್ದಾರೆ ಮತ್ತು ಒಂದು ಪಕ್ಷ ಇದ್ದಂತ್ರೆ ಇದ್ದರೆ ಅದಕ್ಕೆ ವಿರೋಧವಾಗಿ ಇನ್ನ ಎರಡು ಪಕ್ಷಗಳು ಇರುತ್ತವೆ ಭಾರತದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಬದಲಾವಣೆಗಳು ಆಗಬೇಕಾಗಿದೆ ಏಕೆಂತದ್ರೆಗಿನ ಭಾರತದಲ್ಲಿ ಅನೇಕ ರೀತಿಯ ಕಾರ್ಯ ಚಟುವಟಿಕೆಗಳು ಇರುವುದರಿಂದ ಇಲ್ಲಿ ಇಲ್ಲಿನ ಸಂಗತಿಗಳು ಅಷ್ಟಕ್ಕೆ ಅಷ್ಟೇ ಇವೆ ಭಾರತದಲ್ಲಿ ವಿವಿಧ ರೀತಿಯ ರಾಜಕೀಯ ನಾಯಕಗಳು ತಮ್ಮ ಸ್ವಾರ್ಥಕ್ಕೆ ತಕ್ಕಂತೆ ತಮಗೆ ತಮಗೆ ಅಗತ್ಯವಾದ ಕಾರ್ಯ ಚಟುವಟಿಕೆಗಳನ್ನು ರೂಪಿಸುತ್ತಾರೆ ಮತ್ತು ತಮ್ಮ ಸ್ವಾರ್ಥಕ್ಕೆ ತಕ್ಕಂತೆ ಅವರು ದುಡ್ಡು ಮಾಡಿಕೊಳ್ಳುದುಕೋಸ್ಕರ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಾರೆ ಹಾಗಂತಂದರೆ ಹಾಗಂತ ಎಲ್ಲಾರು ಹಾಗೆ ಇರುವು ಇರುತ್ತಾರೆ ಅಂತಲ್ಲ ಹ್ಞೂ ಒಬ್ಬರು ಒಳ್ಳೆಯವರು ಇರ್ತಾರೆ ಮತ್ತೊಬ್ಬರು ಕೆಡ್ಲ್ ಕೆಟ್ಟವರು ಇರ್ತಾರೆ ಹ್ಞೂ ಒಬ್ಬ ರಾಜಕೀಯ ನಾಯಕನಾದವನು ಪ್ರಜೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೆಕು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ನೀಡಬೆಕು ಮತ್ತು ಅವರಿಗೆ ಅಗ ಅಗತ್ಯವಾದ ಸೌಭ್ಯಗಳನ್ನು ಒದಗಿಸಬೇಕು ಮತ್ತು ಪ್ರತಿ ಮನೆಗು ಒಂದೊಂದು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬೇಕು ನನ್ನ ನೆಚ್ಚಿನ ನಾಯಕರನ್ನು ಏನಾದರು ಕೇಳುವುದಾದರೆ ನನಗೆ ನನಗೆ ಒಂದು ಉದ್ಯೋಗವನ್ನು ನೀಡುವುದರ ಬಗ್ಗೆ ಕೇಳುತ್ತೇನೆ ಏಕೆಂದರೆ ನನಗೆ ಒಂದು ಉದ್ಯೋಗ ಸಿಕ್ಕರೆ ಅದು ಅದು ನಾಲ್ಕು ಜನ ಅದು ಉದ್ಯೋಗವನ್ನು ನೀಡಲು ಕೇಳುತ್ತೇನೆ ಹಾಗೆಯೇ ಪ್ರತಿಯೊಂದು ಮನೆಯಲ್ಲಿಯು ಒಬೊಬ್ಬ ಒಬೊಬ್ಬ ವ್ಯಕ್ತಿ ಉದ್ಯೋಗಸ್ಥನಾಗಿದ್ದರೆ ಇಲ್ಲಿ ಯಾವುದೇ ರೀತಿಯ ನಿರೊದ್ಯೋಗ ಸಮಸ್ಯೆ ನಮ್ಮ ಭಾರತದಲ್ಲಿ ಕಾಣುವುದಿಲ್ಲ ಹಾಗೆಯೇ ಇಲ್ಲಿ ಒಂದೊಂದು ವ್ಯಕ್ತಿಯ ವ್ಯಕ್ತಿಯು ಒಂದೊಂದು ರೀತಿಯ ಸ್ವರೂಪವನ್ನು ಹೊಂದಿರುತ್ತಾನೆ ಇಲ್ಲಿ ನಮ್ಮ ಭಾರತದಲ್ಲಿ ಇಷ್ಟಪಡದೇ ಇರುವ ಸಂಗತಿಗಳು ಏನೆಂದರೆ ಇಲ್ಲಿ ಅನೇಕ ಹಿಂದುಳಿದ ಮತ್ತು ಬಡ ಕುಟುಂಬಗಳು ಇದ್ದಾರೆ ಇದ್ದಾವೆ ಅವುಗಳಿಗೆ ರಾಜಕೀಯ ನಾಯಕರು ಹೆಚ್ಚಿನ ಸಹಾಯಗಳನ್ನು ಮಾಡಬೇಕು ಮತ್ತು ಅವರಿಗೆ ಅಗತ್ಯ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅವರಿಗೆ ಮನೆಗಳನ್ನು ಕಟ್ಟಿಸುವುದು ಅವರಿಗೆ ಉದ್ಯೋಗ ಖಾತರಿ ಮೂಲಕ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವುದು ಮತ್ತು ಅವರಿಗೆ ಮತ್ತು ಅವರಿಗೆ ತಿಂಡಿ ತಿನಿಸುಗಳನ್ನು ನೀಡುವುದು ಅವರಿಗೆ ರೇಶನ್ ಕಾರ್ಡ್ಗಳನ್ನ ನೀಡುವುದು ಆಧಾರ್ ಕಾರ್ಡ್ ನೀಡುವುದು ಮತ್ತು ಅವರಿಗೆ ಸರ್ಕಾರದ ಸರ್ಕಾರದ ಸೌಲಭ್ಯಗಳನ್ನು ನ್ಯಾಯ ಬೆಲೆ ಅಂಗಡಿಗೆಗಳಿಗೆ ಸರಿ ನ್ಯಾಯ ಬೆಲೆ ಅಂಗಡಿಗೆಗಳಿಗೆ ಸರಿಯಾದ ಸೌಲಭ್ಯಗಳನ್ನು ಒದಗಿಸುವುದು ಮುಕತ್ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಬಹುದು